ಮುಂಚೆಯೆಲ್ಲ ನಮಗೆ ಎಲ್ಲಿಗಾದರು ಊರಿಗೆ ಹೊಸ್ಪೆಟೆಗೆ ಈ ಥರ ಎಲ್ಲ ನಾವು ಹೋಗ್ಬೇಕಪ್ಪ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದರೆ ಬಸ್ ಇರಲಿಲ್ಲ ರೋಡಿನ ವ್ಯವಸ್ಥೆ ಸರಿಗೆ ಇರಲಿಲ್ಲ ಒಬ್ಬೊಬ್ಬರೆ ಒಂಟಿಯಾಗಿ ಹೋಗೋಕ್ಕೆ ಆಗ್ತ ಇರಲಿಲ್ಲ ನಮಗೆ ಈಗ ನಾವು ಹೋಗ್ಬೋದು ಯಾಕಪ್ಪ ಅಂದರೆ ಈಗ ಬಸ್ಸಿನ ಸೌಲಭ್ಯ ಇದೆ ಮತ್ತು ಈಗ ಎಲ್ಲ ಕಡೇ ರೋಡ್ ಮಾಡಿದ್ದಾರೆ ಬೀದಿ ದೀಪಗಳಿದಾವೆ ಹಿಂದೆಲ್ಲ ನಮಗೆ ಬೀದಿ ದೀಪಗಳೆ ಇರ್ತಿರಲಿಲ್ಲ ನಾವು ಹೆಂಗಪ್ಪ ಹೋಗೋದು ಅಂತ ಒಬ್ಬೊಬ್ಬರು ನಡ್ಕೊತ ಹೋಗೋಕೆ ನಮ್ಗೆ ತುಂಬ ಕಷ್ಟ ಅನಿಸ್ತಾ ಇತ್ತು ಈಗ ನಮಗ್ ಏನು ಕಷ್ಟ ಅನ್ಸೊಲ್ಲ ಯಾಕಪ್ಪಾ ಅಂದರೆ ಬಸ್ ಇದೆ ಓ ಒನ್ ಒನ್ನ ಒನ್ ತಾಸಿಗೆ ಒಂದ್ಸಲ ಬಸ್ಸ್ ಇದೆ ಬಸ್ಸಿಗೋಗಿ ಬಂದ್ಬಿಡ್ತೀವಿ ಮತ್ತು ನಮಗೆ ಹೋ ದೂರದ ಊರಿಗೆಲ್ಲ ಹೋಗಬೇಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಹೋಗೋಕೆ ತುಂಬ ಕಷ್ಟ ಆಗ್ತಿತ್ತು ಈಗ ಹಾಂ ಆ ರೀತಿ ಏನು ಕಷ್ಟ ಅನ್ಸೊಲ್ಲ ಯಾಕಪ್ಪ ಅಂದರೆ ನಮಗೆ ಮೊಬೆಲ್ ಜೊತೇಲಿ ಇದೆ ಮೊಬೆಲ್ ಮಾ ಫೋನಲ್ಲಿ ಮಾತಾಡ್ಕೊತ ನಾವಿಲ್ಲೆ ಇಷ್ಟು ಇಷ್ಟು ದೂರ ಇದೀವಿ ಇಲ್ಲಿದೀವಿ ನಾವು ಮಾತಾಡ್ಬೋದು ಅನ್ಕೊಂಡು ಮಾತಾಡ್ಕೊತ ಆರಾಮಾಗಿ ಹೋಗ್ತಾಯಿದ್ದೀವಿ ಈಗೆಲ್ಲ ಪ್ರಯಾಣ ಉದಾಹರಣೆಗೆ ಇಲ್ಲಿಂದ ಹಂಪಿಗೋಗ್ಬೇಕಪ್ಪ ಅಂದರೆ ಹಂಪಿಯಲ್ಲಿ ಇರೋವಂತಹ ಹಂಪಿಯಲ್ಲಿ ಇರೋವಂಥ ಒಳ್ಳೆ ಒಳ್ಳೆ ಸುಂದರವಾದ ಹಿಂದಿನ ಕಾಲದ್ದೆಲ್ಲ ವಿಜಯನಗರ ಶ್ರೀ ಕೃಷ್ಣ ದೇವರಾಯ ಅವಾಗ ಶ್ರೀ ಕೃಷ್ಣ ದೇವರಾಯ ಆಳಿದಂತಹ ಒಂದು ಹಂಪಿಯಲ್ಲಿ ನಮ್ಮ ಹಿಂದಿನಿಂದ ಸಹ ಯಾವ್ರೀತಿ ನಮಗೆ ಯಾವ ರೀತಿ ನಮಗೆ ದೇವಸ್ಥಾನಗಳಿದೆ ಯಾವ್ರೀತಿ ಇಲ್ಲ ಅನ್ನೋದನ್ನು ಈಗ ನಾವು ನೋಡ್ಬೋದು ಹಿಂದೆಲ್ಲ ಆಗ್ತಿರಲಿಲ್ಲ ನಡ್ಕೊತ ಹೋಗೋಕೆ ಆಗ್ತಿರಲಿಲ್ಲ ಬಸ್ಸಿನ ವ್ಯವಸ್ಥೆ ಸರಿಗಿರಲಿಲ್ಲ ಹಂಗಾಗ್ಬುಟ್ಟು ಹೋಗಿ ವಿಜಯನಗರ ಹಂಪಿಗೊಗೋಕೆ ಹೋಗ್ಬೇಕಪ್ಪ ಹತ್ತಿರ ಇದೀವಿ ನಾವು ವಿಜಯನಗರದಲ್ಲೆ ಇದೀವಿ ಅಂತ ಹೇಳಿದ್ರು ಹಂಪಿಗೊಗೋಕ್ ಆಗ್ತಿರಲಿಲ್ಲ ಆದ್ರೆ ಈಗ ನಾವು ಹಂಪಿಗೆ ಹೋಗಿ ಬರ್ಬೋದು ಹಿಂದೆಲ್ಲ ಬಸ್ಸಿರಲಿಲ್ಲ ಬಸ್ಸಿಗೆ ಹೋಗ್ಬೇಕಪ್ಪ ಹಂಪಿಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ್ದೊರಿಗೆ ಆಗ್ತಿತ್ತು ಆದ್ರೆ ಈಗ ಹಾಗಿಲ್ಲ ನಾವು ಈಗ ಹೋಗಿವಪ್ಪ ಅಂದರೆ ಐದು ನಿಮಿಷಕ್ ಒಂದ್ಸಲ ಬಸ್ಸಿದೆ ಬಸ್ಸಿಗೋಗಿ ಬೇಗ ಹಂಪಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ನೋಡ್ಕೊಂಡು ಬಂದು ಬರ್ಬೋದೀಗ ಅದೆ ರೀತಿ ನಾವು ಹಿಂದೆಲ್ಲ ಅಲ್ಲಿ ಹೋಗ್ಬೇಕಪ್ಪ ಅಂದರೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಬಸ್ಸು ಹುಡ್ಕೊಂಡು ಹತ್ಕೊಂಡು ಹೋಗಿ ಬರಬೇಕು ಅಂದರೆ ರಾತ್ರಿ ಯಾವಾಗೋ ಆಗ್ತಿತ್ತು ಆದರೆ ಈಗ ನಾವು ಒಬ್ಬೊಬ್ಬರೆ ಸಹ ಅಲ್ಲಿ ನಾವು ಹೋಗ್ಬೋದು ಹಿಂದೆಲ್ಲ ಒಬ್ಬೊಬ್ಬರಿಗೆ ಹೋಗೋಕೆ ಆಗ್ತಿರಲಿಲ್ಲ ಈಗ ನಾವು ಆರಾಮಾಗಿ ಒಬ್ಬರೆ ಹೋಗಿ ಪೂಜೇ ಮಾಡಿಸ್ಕೊ ಮಾಡ್ಕೋಬರ್ಬೋದು ಹಿಂದಿನ ಕಾಲದಲ್ಲಿ ನಾವು ಶ್ರೀ ಕೃಷ್ಣ ದೇವರಾಯ ಹಕ್ಕ ಬುಕ್ಕರು ಸಹ ಆಳಿದಂಥ ನಮ್ಮ ವಿಜಯನಗರವನ್ನು ಸಹ ನಾವು ನೋಡ್ಬಿಟ್ಟು ಯಾವ್ರೀತಿ ಇದೆ ನಮ್ದು ಹಿಂದಿನ ಕಾಲದಲ್ಲಿ ಅನ್ನೋದನ್ನ ನೋಡ್ಕೊಂಡು ಬರ್ಬೋದು ಮತ್ತು ನಾವು ಬೇರೆ ಬೇರೆ ಬಳ್ಳಾರಿಗೆ ಮತ್ತು ಆಮೇಲೆ ಧರ್ಮಸ್ಥಳ ತಿರುಪತಿ ಈ ಥರ ದೇವರಿಗೆಲ್ಲ ಹೋಗ್ಬರ್ಬೋದು ಮತ್ತು ಹುಬ್ಬಳ್ಳಿ ಕಡೆ ಅಮ್ಮೋರಿಗೆ ಅಲ್ಲಿಗೆಲ್ಲ ಹೋಗಿ ಬರ್ಬೋದು ಟ್ರೈನ್ ವ್ಯವಸ್ಥೆ ಇದೆ ಈಗ ಟ್ರೈನ್ ವ್ಯವಸ್ಥೆ ಇದೆ ಮತ್ತು ಬಸ್ಸಿನ ವ್ಯವಸ್ಥೆ ಇದೆ ತುಂಬ ಸೌಕರ್ಯ ಇದೆ ಇತ್ತೀಚಿಗಂತೂ ಸ್ತ್ರೀಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ಇತ್ತಪ್ಪ ಅಂದರೆ ಸಾಕು ನಾವು ಎಲ್ಲಿಗೆ ಯಾವ ದೇವಸ್ಥಾನಕ್ಕಾದರು ಸಹ ಹೋಗಿ ಬರ್ಬೋದು ಅವಾಗೆಲ್ಲ ನಾವು ಚಾರ್ಜ್ ಕೊಟ್ಟು ಹಣ ಕೊಟ್ಟು ಹೋಗ್ಬೇಕಪ್ಪ ಅಂದರೆ ಹಿಂದೆ ಮುಂದೆ ನೋಡ್ತಿದಿವಿ ಯಾಕಂದರೆ ನಾವು ಮಧ್ಯೆ ಮಧ್ಯಮ ವರ್ಗದ ಜನ ಈಗ ಕೂಲಿ ಕಡಿಮೆ ಕೂಲಿ ಕಡಿಮೆ ಇರೋದ್ರಿಂದ ನಾವು ಮಧ್ಯಮ ವರ್ಗದ ಜನ ಹೋಗಿಬಿಟ್ಟು ನಾವು ಬರಲಿಕ್ಕೆ ಬರೋಕೆ ಅಷ್ಟೊಂದು ಹಣ ನಮ್ಮಹತ್ರ ಇರಲಿಲ್ಲ ಆದ್ರೆ ಈಗ ನನ್ನಹತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ಶ್ರೀ ಶಕ್ತಿನ ಯೋಜನೆ ಅಡಿಯಲ್ಲಿ ನಾವು ಹೋಗ್ಬರ್ಬೋದು ಸುಲಭವಾಗಿ ಸಹ ನಾವು ಇಲ್ಲಿದ್ದ ಯಾವ ದೇವಸ್ಥಾನಕ್ಕಾದ್ರು ಹೋಗ್ಬೋದು ಯಾವ ಯಾವ ಪ್ಲೇಸಿಗಾದರು ಸಹ ನಾವು ಹೋಗ್ಬೋದು ಯಾವ ರೀತಿ ಹೋಗೋದಪ್ಪ ಅಂದರೆ ಬಸ್ಸಿಂದ ಸುಲಭವಾಗಿ ಈಗೆಲ್ಲ ಫ್ರೀ ಮಾಡಿದಾರೆ ಆ ಬಸ್ಸಿನ ಮೂಲಕ ನಾವು ಹೋಗ್ಬರ್ಬೋದು ಆದರೆ ಹಿಂದೆ ರೋಡು ರೋಡಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳು ಹಿಂದೆಲ್ಲ ಒಬ್ಬೊಬ್ಬರೆ ಹೋಗೋಕಾಗ್ತಿಲ್ಲ ಟೈಮ್ ಸರಿಯಾಗಿ ಆಟೋ ಸಿಗ್ತಿರಲಿಲ್ಲ ಏನಿಲ್ಲ ಆದರೆ ಈಗ ಆಟೋ ಇರುತ್ತೆ ಬಸ್ಸು ಇರುತ್ತೆ ಟ್ರೈನು ಇದೆ ಈಗ ತುಂಬ ಡೆವ್ಲಪ್ಮೆಂಟ್ ಆಗಿ ಹಿಂದೆಲ್ಲ ಡೆವ್ಲಪ್ಮೆಂಟ್ ಇರಲಿ ಒಬ್ರಿಗೆ ಹೋಗೋಕೆ ಭಯ ಆಗ್ತಿತ್ತು ಗುಂಪು ಕುಡ್ಕೊಂಡು ಹೋಗ್ಬೇಕಪ್ಪ ಅಂದರೆ ಎಲ್ಲಿಗ್ಹೋಗೋದು ಬಿಡ್ರಿ ಏನು ವ್ಯವಸ್ಥೆ ಇಲ್ಲ ಏನಿಲ್ಲ ಅಂತಿದ್ವಿ ಆದರೆ ಈಗ ಎಲ್ಲಾಥರದ್ದು ಸಹ ವ್ಯವಸ್ಥೆ ನಮ್ಮಲ್ಲಿ ಇದೆ ಹಾಗಾಗಿಬಿಟ್ಟು ನಾವು ಯಾವ ಡಿಸ್ಟಿಕ್ಕಾದ್ರು ಹೋಗ್ಬೋದು ಮತ್ತು ಯಾವುದಾದ್ರು ನಾವು ಎಗ್ಸಾಮ್ ಬರಿಬೇಕಪ್ಪ ಅಂತ ಹೇಳಿದ್ರೆ ನಾವು ಎಗ್ಸಾಮ್ ಬರಿಬೇಕಪ್ಪ ಅಂದರೆ ನಾವು ಬಸ್ಸಿಗೆ ಅದಕ್ಕೆ ಹೋಗಿ ಈಗ ಒಂದೆ ದಿನಕ್ಕೆ ಹೋಗಿ ಒಂದೆ ದಿನಕ್ಕೆ ಬರ್ಬೋದು ಆಗೆಲ್ಲ ನಾವು ಇಲ್ಲಿಂದ ಬರಿ ಬಳ್ಳಾರಿಗೆ ಹೋಗ್ಬೇಕಪ್ಪ ಅಂದರೆ ಬಳ್ಳಾರಿಗೆ ಹೋಗ್ಬೇಕಪ್ಪ ಅಂದ್ರೇ ನಾವು ಒಂದಿನ ಹೋಗ್ಬಿಟ್ಟು ಅಲ್ಲಿ ಇದ್ದು ಉಳ್ಕೊಂಡು ಎಗ್ಸಾಮ್ ಬರೆದು ಬರಬೇಕಾಗಿತ್ತು ಆದರೆ ಈಗ ಹಾಗಿಲ್ಲ

ನಾವು ಹೊಸಪೇಟೆಯಿಂದ ಎಗ್ಸಾಮ್ ಬರಿಬೇಕು ಅಂತ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಒಂದಿನ ಮುಂಚೆ ಹೋಗ್ಬೇಕಾಗಿತ್ತು ಆದರೆ ಈಗ ಹಾಗಿಲ್ಲ ಈಗಿಂದೆ ಅವಾಗೆ ಹಿಂದಿನ ಕಾಲಕ್ಕು ಈಗಿನ ಕಾಲಕ್ಕು ತುಂಬಾ ವ್ಯತ್ಯಾಸಗಳಿದೆ ನಾವು ಯಾವ್ಯಾವ ರೀತಿ ಅಂದರೆ ಎಗ್ಸಾಮ್ ಬರೆದು ನಾವಲ್ಲಿ ಏನಿದೆ ನೋಡ್ಕೊಂಡು ಒಂದೇ ದಿನಕ್ಕೆ ನಾವು ಅವಾಗ ಎರಡೆರಡು ಎರಡೆರಡು ಮೂರುಮೂರು ದಿನ ಆಗ್ಬೇಕಾಗಿರೊ ಕೆಲಸ ಈಗ ಒಂದೇ ದಿನದಲ್ಲಿ ನಾವು ಮುಗಿಸ್ಕೊಂಡು ಬರ್ಬೋದು ಆ ರೀತಿ ವ್ಯವಸ್ಥೆ ನಮ್ಮಲ್ಲಿ ಈಗ ಸಾರಿಗೆ ಸೌಕರ್ಯದ ಮೂಲಕ ನಮಗೆ ಇದಾವೆ ಅವಾಗ ಬಸ್ಸೆ ನಾವು ಇಲ್ಲಿಂದ ಹೋಗಿ ಬಾ ಅಂದರೆ ಬಸ್ಸು ಆಟೋ ಹತ್ಕೊಂಡು ಎಲ್ಲಾರು ಹೋಗ್ಬೇಕು ಅಂದರೆ ಆಟೋನು ಸಿಕ್ತಿರಲಿಲ್ಲ ಏನು ಮಾಡೋದು ಆದ್ರೆ ಈಗ ಆಟೋ ಸಿಗುತ್ತೆ ಬಸ್ಸಿನ ವ್ಯವಸ್ಥೆ ಇದೆ ಎಲ್ಲ ತರಹದ್ದು ಸಹ ಸೌಲಭ್ಯ ನಮಗೆ ದೊರಕಿದೆ